ಇಪ್ಪತ್ನಾಲ್ಕು ಜನವರಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಇಪ್ಪತೈದು ನವಂಬರ್ ಸಾವಿರದ ಒಂಬೈನೂರ ಎಂಬತ್ತು ಏಳು ಅಕ್ಟೋಬರ್ ಎರಡು ಸಾವಿರದ ಮೂರು ಹದಿಮೂರು ಡಿಶಂಬರ್ ಎರಡು ಸಾವಿರದ ಎರಡು ಹದಿನೈದು ಡಿಸೆಂಬರ್ ಎರಡು ಸಾವಿರದ ಎರಡು